ಸರ್ ಧಾರ್ವಾಡ ರೈಲ್ವೆ ಸ್ಟೇಷನಲ್ವ ಸರ್ ನನ್ನ ಹೆಸರು ಗುರುರಾಜ್ ಅಂತೇಳಿ ಸರ್ ನಾನು ಇದಕ್ಕೆ ಕುಕ್ಕೆ ಸುಬ್ರಮಣ್ಯ ಹೋಗಬೇಕಿತ್ತು ಸರ್ ಹಾಂ ಇಲ್ಲ ಹೊ ಆ್ಯಕ್ಚುಲಿ ಧಾರವಾಡ್ದಿಂದ ಇಲ್ಲ ಅಂತ ಕೇಳಿದ್ದೆ ಸರ್ ಅದನ್ನ

ಇಲ್ಲ ಸ್ಲೀಪರ್ ಆದರೆ ಸಾಕು ಸರ್ ಬಟ್ ಅಲ್ಲಿ ಒಂದು ಟೈಮಿಂಗಿದು ಕನ್ಪ್ಯೂಜುಅನ್ ಇದೆ ಸರ್ ಏನಂದರೆ ನೈಟ್ ಹನ್ನೆರಡು ಗಂಟೆ ಐದು ನಿಮ್ಷಕ್ಕೆ ಅದೂ ಹುಬ್ಬಳ್ಳಿಂದ ಬಿಡ್ತದೆ ಸರ್ ಅಂದರೆ ಅದು ಇವತ್ತಿನ ತಾರೀಕಿಗೆ ಆಗುತ್ತಾ ಇನ್ನೊಂದ್ ನೆಕ್ಸ್ಟ್ ನಾಳೆ ತಾರೀಕಿಗೆ ಆಗುತ್ತ ಅಂತ ಡೌಟು ಸರ್ ಅಂದರೆ ಇವತ್ತು ನೈಟ್ ಅಂದರೆ ಅದು ನಾಳೆ ಬೆಳಿಗ್ಗೆ ಕನ್ಸಿಡರ್ ಆಗುತ್ತಾ ಸರ್ ಅದು

ಅಂದರೆ ಸರ್ ಹುಬ್ಬಳ್ಳಿ ಸ್ಟೇಷನ್ನಿಂದ ಡಿಪಾರ್ಚರ್ ಟೈಮ್ ಏನಿದೆಯಲ ಅದೇನೋ ಕನ್ಸಿಡರ್ ಆಗುತ್ತೆ ಅಂತ ಕೇಳಿದೆ ಸರ್ ನಾನು ಈ ಇವತ್ತು ನೈಟು ಸರ್ ಇವತ್ತು ನೈಟು ಸರ್ ಮೂರು ಜನ ಹೋಗ್ತಾ ಇದ್ದೇವೆ ಸರ್ ಇಬ್ರು ಅಡಲ್ಟು ಒಬ್ಬರು ಚೈಲ್ಡು ಹಾಂ ಸರ್ ಹನ್ನೊಂದು ವರ್ಷ ಸರ್ ಹನ್ನೆರಡು ಐದಕ್ಕೆ ಅಂತಿದೆ ಅಂತ ಹೇಳಿದ್ರಲ್ವ ಸರ್ ಅದೊಂದು ಬೇರೆ ಟ್ರೇನ್ ಇದೆಯಾ ಸರ್ ಒಂಬತ್ತು ಹದಿನೈದಕ್ಕೆ ಹೌದಾ ಅದಕ್ಕೆ ಸರ್ ಸಾಕು ನಮ್ಗೆ ನಾಲ್ಕೂವರೆ ಅಂದರೆ ಅಡ್ಡಿಯಿಲ್ಲ ಸರ್ ಬೆಸ್ಟು ಓಕೆ ಆಂ ಓಕೆ ಸರ್ ನನಗೆ ಸ್ವಲ್ಪ ಕೆಳಗೆ ಲೋವರ್ ಕ್ಲಾಸ್ ಇದಿದ್ದರೆ ಇದು ಮಾಡಿ ಸರ್ ಏಕಂದರೆ ಮೇಲೆ ಹತ್ತಲಿಕ್ಕೆ ಮಣ್ ಹಾಂ ಸರ್ ಏಕಂದ್ರೆ ಕಾಲು ಒಂದು ಸ್ವಲ್ಪ ಪೇನಾಗಿದೆ ಸರ್ ಮೊನ್ನೇ ಇಳೀಲಿಕ್ಕೆ ಹೋಗಿದ್ದೆ ಸರ್ ನಾನು ಟ್ರೇನಲ್ಲಿ ಸ್ಕಿಡ್ಡಾಗಿ ಸ್ವಲ್ಪ ಸರ್ ಅಲ್ಲಿ ಸರ್ ಒಂದು ಕೊಡಿ ಸಾಕು ನನಗೆ ಹಾಂ ಸರಿ ಹೌದಾ ಸರ್ ಇದು ಭಾಳ ಕಾಸ್ಟ್ಲಿ ಐತಲ್ಲ ಸರ್ ಇಲ್ಲ ಬಿಡಿ ಸರ್ ಹಂಗಂದ್ರೆ ನಾನು ಇದಕ್ಕೆ ಹೋಗ್ಬಿಡದು ನಾರ್ಮಲ್ ಇದರಲ್ಲೆ ಹೋಗಿ ಬಿಡ್ತೇನೆ ಸರ್ ತಾ ಇದ್ರಲ್ಲಿ ಆಂ ಹಂಗೆ ಸರ್ ಓಕೆ ಸರ್ ಸ್ವಾರಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಓಕೆ